ನನಗೆ ಆಸಕ್ತಿ ಮೂಡ್ಸಿದ್ದು ಒಂದು ವಿಷಯ ಏನೆಂದ್ರೆ ಒಂದು ನ್ಯೂಸು ನಮಗೊಬ್ರು ಕಾಲ್ ಮಾಡಿದ್ರು ಕಾಲ್ ಮಾಡಿ ಏನೆಂದ್ರು ಗುಲ್ಬರ್ಗದಾಗೆ ಒಂದು ಹುಡುಗ ಇದ್ದಾನೆ ಆ್ಯಕ್ಸ್ಡೆಂಟ್ ಆಗಿದೆ ಹಂಗಾಗಿ ಏನೆಂದ್ರೆ ಅವ್ರು ಬಡವಿದ್ದಾರೆ ಅವ್ರಿಗೆ ಒಂದುಸರಿ ನೀವು ನ್ಯೂಸ್ ಮಾಡಿದ್ರಿ ಅಂದ್ರೆ ಅವರಿಗೆ ಹೆಲ್ಪ್ ಆಗ್ತದೆ ಅಂತಹೇಳಿ ಕಾಲ್ ಮಾಡಿದ್ರು ಅದಕ್ಕೆ ನಾವೇನಂದ್ರೆ ಆಯ್ತಪ್ಪ ಸರಿ ಅಂತಹೇಳಿ ಕೇಳಿದ್ವಿ ಏನೆಂದ್ರೆ ಬಡವರ ಬಗ್ಗೆ ನ್ಯೂಸ್ ಮಾಡೋದು ನ್ಯೂಸ್ ತೋರಿಸೋದು ನೇ ಭಾಳ ಒಂದು ಒಳ್ಳೆ ಕೆಲಸ ಅಂತಹೇಳಿ ನಾವು ಅಂದ್ಕೊಂಡೆವು ನಮ್ಗೆ ಕಾಲ್ ಮಾಡಿದ್ರು ನಾವು ಅವ್ರ ಜೊತೆ ಹೋಗಿ ಗುಲ್ಬರ್ಗಕ್ಕೆ ಹೋಗಿ ಗುಲ್ಬರ್ಗ ಹಾಸ್ಪಿಟಲಿಗೆ ಹೋಗಿ ಪೇಷಂಟ್ಗೆ ಭೇಟಿಯಾಗಿ ಪೇಷಂಟ್ ತಾಯಿಯವರಿಗೆ ಭೇಟಿಯಾಗಿ ಮಾತಾಡಿ ಮತ್ತೆ ಅಲ್ಲಿ ಡಾಕ್ಟರ್ ಅವ್ರದ್ದು ಅನುಮತಿ ತೊಗೊಂಡೆವು ಈ ರೀತಿ ನಾವು ಬೀದರ್ದಿಂದ ಬಂದಿದ್ದೇವೆ ಇವರಿಗೆ ಸಾ ಹಣದ ಕೊರತೆಯಿದೆ ಸಹಾಯ ಮಾಡ್ಬೇಕು ಅಂತಹೇಳಿ ಅವ್ರ ತಾಯಿ ಮತ್ತು ಅಕ್ಕ ಅಪೀಲ್ ಮಾಡ್ತಾರೆ ನಾವು ಈ ರೀತಿ ಹಾಸ್ಪಿಟ್ಲದಾಗೆ ಇದ್ದೇವೆ ತೊಂದ್ರೆದಾಗೆ ಇದ್ದೇವೆ ನಮ್ಗದು ರೀತಿ ಸಹಾಯ ಮಾಡ್ರಿ ಅಂತ್ಹೇಳಿ ಅವ್ರು ಅಪೀಲ್ ಮಾಡೋರು ಇದ್ದಾರೆ ಹಂಗಾಗಿ ನಮ್ಗೆ ನ್ಯೂಸ್ ಮಾಡೋಕ್ಕೆ ಕರೆದಿದ್ರು ನಾವು ಬಂದಿದ್ದೇವೆ ಅದರ ಸಲಕೆ ಏನಂತಂದ್ರೆ ತಾವು ದಯಮಾಡಿ ನಮ್ಗೊಂದು ಅನುಮತಿ ಕೊಡ್ರಿ ಅಂತಹೇಳಿ ನಾವು ಹಾಸ್ಪಿಟಲ್ ಆಡಳಿತ ಮಂಡಳಿಗೆ ಮಾತಾಡಿದಾಗ ಅವ್ರು ನಮಗೆ ಅನುಮತಿ ಕೊಟ್ರು ಅನುಮತಿ ಕೊಟ್ಟ ಮೇಲೆ ನಾವು ಹೋಗಿ ಏನೆಂದ್ರೆ ಪೇಷಂಟ್ ನೋಡಿದೆವೆಲ್ಲ ನೋಡಿ ಮಟ್ಟಿ ವೀಡಿಯೋ ಮಾಡಿಕೊಂಡೆ ಫೋಟೋ ಮಾಡಿಕೊಂಡೆ ಮಟ್ಟೆವು ಆಮೇಲೆ ಅವ್ರ ತಾಯಿ ಜೊತೆ ಮಾತಾಡಿದೆ ಮತ್ತೆ ಆಮೇಲೆ ಕೆಳಗೆ ಕರ್ಕೊಂಡು ತಂದು ಅವ್ರ ತಾಯವರಿಗೆ ನಿಂದ್ರಿಸಿ ಮಾತಾಡಿ ಅವ್ರ ತಾಯಿಯವ್ರು ಏನಂದ್ರು ಯಾರ್ಯಾರು ಎಲ್ಲ ನ್ಯೂಸ್ ನೋಡಲ್ತಿರಿ ಮಟ್ಲತ್ತಿರಿ ಅವರೆಲ್ಲ ನಮ್ಮ ಮಗಂದು ಸಲಾಕ ನೀವು ಪ್ರೇಯರ್ ಮಾಡಿರಿ ಆಮೇಲೆ ಏನೆಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿರಿ ನಮ್ಮ ಮಗನಿಗೆ ಮಾಡಿಕೊಂಡೆ ಜೀವ ಉಳಿ ಜೀವ ಇರ್ತದೆ ಸಾವು ಮತ್ತು ಜೀವದ ಮಧ್ಯೆ ಹೋರಾಟ ಮಾಡ್ತಾಯಿದ್ದಾನೆ ಹಂಗಾಗಿ ನಿಮ್ಮ ಪ್ರಾರ್ಥನೆ ಮುಖ್ಯ ನಿಮ್ಮ ಸಹಾಯ ಸಹಕಾರ ಮುಖ್ಯ ಅಂತ್ಹೇಳಿ ಅವ್ರ ತಾಯಿಯವರು ಹೇಳಿದ್ರು ಜನ್ರಿಗೆ ಈ ಒಂದು ಮನವಿ ಮಾಡಿದ್ರು ಅದರ ಜೊತೆ ಅವ್ರ ಅಕ್ಕೋರು ಸಹ ಏನಂದ್ರು ನಮ್ಮ ತಮ್ಮ ಉಳಿತು ನಮಗೆ ತಮ್ಮ ಒಬ್ಬನೇ ಇದ್ದಾನೆ ಕಷ್ಟ ಇದೆ ನಮ್ಗೆ ಹಂಗಾಗಿ ಏನೆಂದ್ರೆ ಬಹಳಷ್ಟು ತೊಂದರೆ ಇದೆ ನೋಡುವಂಥ ಈಗಿನ ಎಲ್ಲ ಯುವಕ್ರು ಏನೆಂದ್ರೆ ಈ ಒಂದು ಹುಡುಗಗಾಗಿ ಮುಂದೆ ಬರ್ರಿ ಪ್ರಾರ್ಥನೆ ಮಾಡಿರಿ ಆ ನಿಮ್ಮ ಕೈಲಾದಷ್ಟುಂತ ಫೋನ್ ಪೇ ಗೂಗಲ್ ಪೇ ನೇರವಾಗಿ ಅಕೌಂಟ್ ನಂಬರಿಗೆ ಹಾಕಿರಿ ಒಂದು ಸಹಾಯ ಮಾಡಿದ್ರೆ ನಮಗೊಂದು ಸಹಾಯ ಆಗುತ್ತದೆ ಏನಾದ್ರು ಬಹಳ ದೊಡ್ಡ ಸಹಾಯ ಆಗ್ತದೆ ಉಪಕಾರ ಆಗ್ತದಂಥೇಳಿ ಅವ್ರು ಕೇಳಿದ್ರು ಅದರ ಜೊತೆ ನಾವು ಭೀ ಏನಂದ್ರೆ ಒಂದು ನ್ಯೂಸಿಂದು ಏನೆಂದ್ರೆ ನಾವು ಈ ರೀತಿ ನಾವು ನ್ಯೂಸ್ ಮಾಡ್ತಾಯಿದ್ದೀವಿ ಹಂಗಾಗಿ ಏನೆಂದ್ರೆ ಜನರಿಗೆಲ್ಲ ಒಳ್ಳೆ ರೀತಿದು ನ್ಯೂಸ್ ತಲುಪಿಸ್ಬೇಕು ಇಂತ ಕಷ್ಟದಾಗಿದ್ದಾರೆ ಹಂಗಾಗಿ ಇವ್ರಿಗೆ ಕಷ್ಟದಾಗಿದ್ದ ಸಲಕ ತೊಂದರೆ ಆಗಲ್ತಂದು ನಾವು ಸಹ ನ್ಯೂಸ್ ಟೆಲಿ ಕಾಸ್ಟ್ ಮಾಡಿದ್ವಿ ಟೆಲಿ ಕಾಸ್ಟ್ ಮಾಡಿ ನ್ಯೂಸಿಗೆಲ್ಲ ಜನ್ರೆಲ್ಲ ಸ್ಪಂದನೆ ಕೊಟ್ರು ಅವ್ರಿಗೆ ಫೋನ್ ಮಾಡಿದ್ರು ಪ್ರಾರ್ಥನೆ ಮಾಡಿದ್ರು ಅವ್ರಿಗೆ ಫೋನ್ ಪೇ ಮಾಡಿದ್ರು ಗೂಗಲ್ ಪೇ ಮಾಡಿದ್ರು ಬೈ ಹ್ಯಾಂಡ್ ಕ್ಯಾಸ್ ಸಹ ಕೊಟ್ರು ಅದಕ್ಕಾಗಿ ಏನೆಂದ್ರೆ ನಮ್ಮ ನ್ಯೂಸಿಗ್ಬಿ ಮತ್ತು ನಮ್ಮ ಕೆಲಸಕ್ಕೆ ನಮ್ಮ ಕಾರ್ಯಕ್ಕೆ ಅವರು ಸಹ ಒಳ್ಳೆ ರೀತಿ ಭಾಳ ಸಂತೋಷಪಟ್ಟಿದ್ದಾರೆ ಆ ನ್ಯೂಸಿಗೆ ಧನ್ಯವಾದ ಹೇಳಿದ್ರು ಜನ್ರಿಗೆ ಧನ್ಯವಾದ ಹೇಳಿದರು ನಮಗೂ ಸಹ ಇಂಥ ಒಂದು ಒಳ್ಳೆ ಗರಿಬರ ಬಗ್ಗೆ ಒಂದು ನ್ಯೂಸ್ ಮಾಡ್ಬೇಕಾದ್ರೆ ಭಾಳ ನಮಗೂ ಆಸಕ್ತಿ ಇತ್ತು ಭಾಳ ಸಂತೋಷ ಆಯಿತು ಖುಷಿಯಾಯಿತು ನಮಗೆ ಒಳ್ಳೆ ರೀತಿ ನ್ಯೂಸ್ ಮಾಡಿದ ಸಲಕ ಅದಕ್ಕೆ ಅವರು ಸಹ ಅವರು ಅವ್ರ ಅಕ್ಕ ಅವ್ರ ತಮ್ಮ ಅವ್ರ ತಾಯಿ ಎಲ್ಲರು ಸಹ ನಮಗೆ ಧನ್ಯವಾದ ತಿಳ್ಸಿದ್ರು ಹೀಗೇ ಏನಂದ್ರೆ ನಾವು ಬಡವರ ಬಗ್ಗೆ ಒಂದಿಲ್ಲ ಒಂದು ರೀತಿ ನ್ಯೂಸ್ ಮಾಡೋದು ಹೆಲ್ಪ್ ಮಾಡೋದು ಮಾತಾಡೋದು ಸಹಾಯ ಸಹಕಾರ ಮಾಡೋದು ಹಿಂಗೆ ಮುಂದೆಲ್ಲ ಮಾಡ್ಕೊಳ್ತಾ ಹೋಗಬೇಕು ಅಂತಹೇಳಿ ಅವ್ರದು ತಾಯಿ ಆಸೆ ತಮ್ಮನ ಆಸೆ ಅಕ್ಕನ ಆಸೆ ಇವತ್ತು ಈ ಹುಡುಗಗೆ ಸಮಸ್ಯೆ ಇದೆ ನಾಳೆ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ಹಂಗಾಗಿ ನಮ್ಗೂ ಸಹಾಯ ಮಾಡಿರಿ ಅವರಿಗೂ ಸಹಾಯ ಮಾಡಿರಿ ಬೇರೆರಿಗೆಲ್ಲ ಸಹಾಯ ಮತ್ತು ಸಹಕಾರ ಮಾಡ್ತಾಯಿರಿ ಅಂತಹೇಳಿ ಅವ್ರು ಕೇಳಿದ್ರು ನಾವು ಸಹ ಕರ್ನಾಟಕದ ಜನತೆಗೆಲ್ಲ ಮನವಿ ಮಾಡಿದ್ವಿ ಇವ್ರಿಗಾಗಿ ಪ್ರಾರ್ಥನೆ ಮಾಡಿರಿ ಇವರಿಗೆ ಸಹಾಯ ಮತ್ತು ಸಹಕಾರ ಮಾಡಿರಿ ಒಳ್ಳೆ ರೀತಿ ಇವ್ರಿಗೆ ಸಪೋರ್ಟ್ ಮಾಡ್ರಿ ಅಂತಹೇಳಿ ನಾವು ಕೇಳ್ಕೊಂಡಿದ್ದು ಜನರದೆಲ್ಲ ಒಳ್ಳೆ ರೀತಿ ರೆಕ್ಸ್ಪಾನ್ಸು ಸಹಾಯ ಸಹಕಾರ ಎಲ್ಲ ಬಂತು ನ್ಯೂಸ್ ನೋಡಿ ಸಂತೋಷ ಆದರು ನಾವು ಸಂತೋಷ ಆಯ್ತು ಭಾಳ ನಮಗೆ ಖುಷಿ ಅನಿಸ್ತು